ಹಂಪಿ ಹಂಪಿ ವಿರ್ಪಾಕ್ಷೇಶ್ವರ ಉದ್ಧಾನವೀರ್ಭದ್ರ ಆಮೇಲೆ ಗಾಳಿಯಮ್ಮನ್ ಗುಡಿ ಗಾಳಿಯಮ್ಮಗ್ ಅಂದ್ರೆ ಸಕ್ಕಾತ್ ಹೋಗ್ತೀವಿ ಗಾಳಿಯಮ್ಮಗ್ ಯಾವಾಗಲು ಹೋಗ್ತೀವಿ ಆಮೇಲೆ ನಮ್ಮ ಮನೆ ದೇವರು ಹುಲಿಗೆಮ್ಮ ಹುಲಿಗಿ ಹುಲಿಗೆಮ್ಮನ್ ದೇವಸ್ಥಾನಕ್ ಹೋಗ್ತೀವಿ ಹೋದ್ರೆ ಎರಡು ಒಂದಿಸ ಹೋದ್ರೇ ಒಂದಿಸ ತಿರ್ಗಿ ಒಂದಿಸ ಬರ್ತೀವಿ ಅಲ್ಲೆಲ್ಲ ಹೋಗೀ ಸ್ನಾನ ಗೀನ ಮುಗಿಸ್ಕೊಂಡು ಎಲ್ಲ ಪೂಜೆ ಗೀಜೆ ಮಾಡಿ ಮಾಡ್ಕೊಂಡು ಎರಡು ಮೂರು ತಾಸೂ ಇದ್ದು ಆಮೇಲೆ ನೈಟ್ ಅಲ್ಲಿ ಉಳ್ಕಂಡು ತಿರ್ಗಿ ಒಂದಿಸ ನಾವು ಬರ್ತೀವಿ ಆಮೇಲೆ ಇನ್ನು ಒಂದು ಏನಂದ್ರೆ ಹುಲಿಗೆಮ್ಮುಗ್ ಬೇಟೆ ಗೀಟೆ ಮಾಡ್ತೀವಿ ಮನೆಯಾಗ ಬೇಟೆ ಮಾಡ್ತೀವಿ ಹುಲಿಗೆಮ್ಮಂದು ಮುಗಿಸ್ಕೊಂಡ್ ಮತ್ತು ಆಮೇಲೆ ಭರಮ ದೇವ್ರು ಅಂತ ನಮ್ಮ ಮಂದಿರ ನಮ್ಮ ದೇವ್ರು ಐತೆ ಆತ್ಗ ಅಲ್ಲಿ ಹೋಗಿ ನೈವೆದ್ಯ ಹೋಳಿಗೆ ಗೀಳಿಗೆ ಎಲ್ಲ ಜನ ಕರ್ಕಂಡೋಗಿ ಅಲ್ಲೆಲ್ಲ ಅಭಿಷೇಕ ಮಾಡಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಬರ್ತೀವಿ ಇನ್ನು ಒಂದು ಇಲ್ಲಿ ಮಾರ್ಗದಯ್ಯಾ ಅಂತ ಐತೆ ಮಾರ್ಗದಯ್ಯಗೆ ಹೋಗ್ತೀವಿ ಆ ಮಾರ್ಗದಯ್ಯನ ದೇವಸ್ಥಾನಕ್ ಹೋಗ್ತೀವಿ ಅಲ್ಲಿ ಮೇಟ್ಗಮ್ಮ ದುರ್ಗಮ್ಮ ಅಂತೈತಿ ಮೆಟ್ಗನ ದುರ್ಗಮ್ಮ ಅಂತೈತೆ ಆಯಮ್ಮಾ ಇಲ್ಲೇ ಹತ್ರದಾಗೆ ನಮ್ಮ ಅಕ್ಕ ಪಕ್ಕ ಆಯಮ್ಮನ ಜಾತ್ರೆ ಮೊನ್ನೆ ಆತು ಆಯಮ್ಮನ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಕಾಯಿ ಒಡೆಸ್ಕೋಂಡ್ ಊಟ ಗೀಟ ಮಾಡ್ಕೊಂಡ್ ಬಂದ್ವಿ ನೆಸ್ಟ್ ಅಂದ್ರೆ ಇದು ಉಕ್ಕಡ್ಗಾತ್ರಿ ಕರ್ಬಸಜ್ಜಗೆ ಹೋಗ್ತೀವಿ ಉಕ್ಕಡ್ಗಾತ್ರಿ ಅಂತಂದರೆ ಕರಿಬಸಜ್ಜ ಹಾವೇರಿಯಾ ಹರಿಹರ್ದ ಹತ್ರ ಅಲ್ಲಿಗೆ ಹೋಗ್ತೀವ್ ಹೋಗಿ ಅಲ್ಲೆಲ್ಲ ಪೂಜೆ ಗೀಜೆ ಮಾಡಿಸ್ಕೊಂಬರ್ತೀವಿ ಉಳ್ಕೊಂತೀವಿ ಒಂದು ದಿಸ ಎರಡು ದಿಸ ಅಲ್ಲಿ ಉಳ್ಕೊಂತೀವಿ ಜ ಭಾಳ ಜನ ಕಲ್ತುಕೊಂಡು ಹೋಗ್ ಬರ್ತೀವಿ ಇಲ್ಲ ಅಂದರೆ ನಾವೇ ಒಂದು ಟಾಟ್ ಎಸ್ ಮಾಡ್ಕೊಂಡು ನಮ್ಮ ಮನೆಯೋರ ನಾವು ಹೋಗ್ತೀವಿ ಹೋಗಿ ಒಂದು ಎರಡು ಮೂರು ದಿಸ ಇದ್ದು ಅಲ್ಲೆಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡ್ ಊಟ ಎಲ್ಲ ಅಡಿಗೆ ಗಿಡ್ಗಿ ಮಾಡ್ಕೊಂಡ್ ಉಂಡು ಬರ್ತೀವಿ ನೆಸ್ಟ್ ಮತ್ತು ಅಲ್ಲೆಲ್ಲ ಬಂದಮೇಲೆ ಮತ್ತು ಇದಕ್ಕೆ ಹೋಗಿದ್ವಿ ಸಣ್ಣ ಪುಟ್ಟ ದೇವ್ರು ಇಲ್ಲೀ ಬೇನ ದುರ್ಗಮ್ಮ ಅಂತ ಅಲ್ಲೆಲ್ಲ ನಮ್ಮೊರು ನೆಂಟ್ರುಗಳ್ ಮೊನ್ನೇ ಹೋದ್ ವಾರದಾಗ ದೇವ್ರು ಮಾಡಿದ್ರು ಎರಡು ಬೇಟೆ ಮಾಡಿದ್ರು ಅಲ್ಲಿಗೆ ಹೋಗಿ ಅಲ್ಲೆ ಎರಡು ದಿಸ ಇದ್ವಿ ಅಲ್ಲೀ ಭಾಳ ಶಕ್ತಿವಂತೆ ಪಾರಿ ಜಾತ್ರೆ ಅಲ್ಲಿಗೆ ಹೋಗಿ ಅಲ್ಲಿ ಎರಡು ದಿಸ ಇದ್ದು ಮತ್ತು ಬಂದು ನೆಸ್ಟ್ ಇದಕ್ಕೆ ಯಾವ್ದು ಯಾವುದೋ ಯಾವುದೋ ಊರಪ್ಪ ಅದು ಇಲ್ಲೇ ಹತ್ರದಾಗ್ ಗಾಳಿಯಮ್ಮನ್ ಇನ್ನು ಒಂದು ಗಾಳಿಯಮ್ಮನ್ ಗುಡಿ ಅಂತೈತಿ ನೀ ಬರ್ತಾ ಹೊಸ್ಪೇಟೆ ಕಡೆಯಿಂದ ಬರ್ತಾ ಆಯಮ್ಮಂದು ಜಾತ್ರೆ ತೇರಿನಾಗ್ ಅಂದ್ರೆ ಇದ್ರಾಗೆ ದಸರಾಗಿರ್ತೈತ್ ಆಕೆ ತೇರು ತೇರಿಗೋಗ್ತೀವಿ ಮತ್ತು ನಡು ಮಧ್ಯ ಅದೂ ಕ ನಮಗ್ ಬೇಕಾ ಏನನ ಅನಿಸ್ಕೊಂತ ಅಂದರೆ ಹೋಗಿ ಬರಬೇಕ್ಕಂತ ಅನಿಸಿದ್ರೆ ನಾವು ಹೋಗಿ ಕಾಯಿ ಗೀಯ್ ಒಡೆಸ್ಕೊಂಬರ್ತೀವಿ ಸ್ವಲ್ಪತ್ ಇದ್ದು ಬರ್ತೀವಿ ಮತ್ತು ಇದಕ್ಕೆ ಹೋಗ್ತೀವಿ ಯಾವುದೂ ಧರ್ಮಸ್ಥಳಕ್ ಹೋಕಿವಿ ಅಲ್ಲೊಂದ್ ಮೂರುನಾಲ್ಕು ದಿಸ ಇರ್ತೀವಿ ಆಮೇಲೇ ಇದು ಶಿರ್ಸಿ ಮಾರಿಯಮ್ಮಗೆ ಹೋಗಿದ್ವಿ ಅಲ್ಲೀ ನೈಟ್ ಹೋಗಿ ಅಲ್ಲೊಂದು ಒಂದು ದಿಸ ಹಗ್ಲೆಲ್ಲ ಇದ್ದು ಮತ್ತು ಆಮೇಲೆ ಇದು ಇದು ಯಾವುದೋ ಜೋಗ ಜಲಪಾತ ಅದನ್ನೆಲ್ಲ ನೋಡ್ಕೊಂಡು ಆಮೇಲೇ ಸಾಗರದಾಗಿದ್ದ ಬಂದು ಇದೂ ಮೂಕಾಂಬಿಕೆ ಮೂಕಾಂಬಿಕೆ ದೇವಸ್ಥಾನ ನೋಡ್ಕೊಂಡು ಅಲ್ಲಿ ಒಂದು ದಿಸ ಇದ್ದು ಆಮೇಲೆ ಇದು ಮುರುಡೇಶ್ವರ ಮುರುಡೇಶ್ವರಕ್ಕ ಬಂದ್ವಿ ಮುರುಡೇಶ್ವರಂತಾಗೆ ಎರಡು ದಿಸ ಇದ್ವಿ ಅಲ್ಲೆಲ್ಲ ನೋಡ್ಕೊಂಡು ಮುರ್ಡೇಶ್ವರಂತಾಗ್ ಇದ್ದು ನೆಸ್ಟ್ ಉಡುಪಿಗ್ ಬಂದ್ವಿ ಮುರ್ಡೇಶ್ವರೆಲ್ಲ ಮುಗಿಸ್ಕೊಂಡ್ ಉಡುಪಿಗ್ ಬಂದ್ವಿ ಉಡುಪಿಯಾಗ್ ಅಲ್ಲೆಲ್ಲ ದೇವಸ್ಥಾನ ನೋಡ್ಕೊಂಡು ದರ್ಶ್ನ ಮಾಡ್ಕೊಂಡು ಊಟ ಗೀಟ ಮುಗುಸ್ಕೊಂಡು ಮತ್ತು ಧರ್ಮಸ್ಥಳ ಅಷ್ಟು ಆಲ್ಟ್ ಆದ್ವಿ ಧರ್ಮಸ್ಥಳ ಆಳ್ಟ್ ಆದರೆ ಮತ್ತು ಇದು ಶಿಮೊಗ್ಗಕ್ ಬಂದ್ವಿ ಅಲ್ಲೆಲ್ಲ ಶಿವ್ಮೋಗ್ದಾಗೆ ಏನೋ ಒಂದು ದೇವಸ್ಥಾನ ಅಂತಂದು ಕರ್ಕೊಂಡ್ ಹೋಗಿದ್ರ್ ಏನು ದೇವಸ್ಥಾನ ಗೊತ್ತಿಲ್ಲ ಹೋಗಿದ್ರು ಆಮೇಲೆ ಇದುಕ್ಕೆ ಹೋಗಿದ್ವಿ ಯಾವುದೂ ಸಿದ್ಧಗಂಗ್ ಮಠಕ್ ಹೋಗಿದ್ವಿ ಸಿದ್ಧಗಂಗ್ ಮಠಕ್ ಹೋಗಿ ಅಲ್ಲಿ ಒಂದು ದಿಸ ಹಗ್ಲ್ ಎಲ್ಲ ಇದ್ದು ಅಲ್ಲೆಲ್ಲ ದೇವ ಅಜ್ಜರನ್ನು ನೋಡ್ಕೊಂಡ್ ಅಲ್ಲೆಲ್ಲ ಹುಡುಗ್ರು ನೋಡ್ಕೊಂಡ್ ಬಂದ್ವಿ ಆಮೇಲೆ ಬೆಂಗ್ಳೂರಿಗ್ ಹೋಗಿದ್ವಿ ಬೆಂಗ್ಳೂರಿಗೆ ಅಂದರೆ ನಮ್ಮ ಒಂದು ವಾಲೆಂಟ್ರಿಯರ್ ಮುಖಾಂತ್ರ ಹೋಗಿದ್ವಿ ಅಲ್ಲೀ ಯಾರನ್ನ ಇವ್ರನ್ನ ಸಿ ಎಮ್ ಕಾಣೋಕ್ ಅವಾಗ ಹೋಗಿದ್ವಿ ಅವ್ರೆಲ್ಲ ಸಿಗಲಿಲ್ಲ ಹಂಗಾಗ್ ಹೋದರ್ ತಿರುಗಿ ಅಲ್ಲೊಂದು ಎರಡು ದಿಸ ಇದ್ದು ನೆಂಟ್ರು ಮನೆಯಾಗ ತಿರುಗಿ ಹಾಂಗೆ ಬಂದುಬಿಟ್ವಿ ಬಂದಿಂದೆ ಮತ್ತು ಇವಾಗ ನಾಳೆ ಇದುಕ್ಕೆ ಹೋಗ್ಬೇಕು ನಿಜಲಿಂಗಮ್ಮಂದು ಪ್ರತಿಷ್ಠಾಪನೆ ಐತೆ ಬುಧವಾರ ದಿವಸ ನಿಜಲಿಂಗಮ್ಮನ ಪ್ರತಿಷ್ಠಾಪನೇಗ್ ಹೋಗ್ಬೇಕು ಸೋಮವಾರ್ ದಿನ ತೇರು ಐತೆ ತೇರಿಗೆ ಹೋಗ್ಬೇಕು ಎಲ್ಲ ಪ್ರತಿವೊಂದು ಜಾತ್ರೆಗಳು ಎಲ್ಲೆಲ್ಲಿ ಇರ್ತಾವೆ ಎಲ್ಲೆಲ್ಲಿ ಬರ್ತಾವೆ ನಮ್ಮ ಎಲ್ಲೆಲ್ಲಿ ನೆಂಟ್ರುಗಳ್ ಇರ್ತಾರೆ ಇಲ್ಲ ಪ್ರತಿವೊಂದು ಜಾತ್ರೆಗೂ ಕರೀತಾರೆ ಒಂದು ಜಾ ಬೇಟೆದ್ ಜಾತ್ರೆ ಇರ್ಬೌದು ಒಂದು ತೇರು ಇರ್ಬೌದು ಮತ್ತಿಲ್ಲ ಮತ್ತು ಸ್ಟೂರು ಗೀರು ಹೋಗೋದ ಇರ್ಬೌದು ನೆಸ್ಟ್ ಇದಕ್ಕೆ ಹೋಗ್ಬೇಕಾ ಅಂತ ಅನ್ಕೊಂಡಿವಿ ದೇವ್ರು ಏನು ಮಾಡ್ತಾನೆ ನೋಡಬೇಕು ಇದು ಶಿರ್ಡಿ ಶಿರ್ಡಿಗ್ ಹೋಗ್ಬೇಕಂತ ಮಕ್ಳು ಹೇಳ್ಯಾರ ಒಂದು ಸೀಟನ್ನು ಬರೆಸ್ಯಾರೆ ನನ್ನ ಅಕ್ಕನ ಮಗಳು ಹೋಗ್ಬೇಕಂಬದ್ ಐತಿ ಅದು ದೇವರು ಅದು ಅತ್ತ ಸಾಬು ಸಾಯಿಬಾಬ ಏನು ಮಾಡ್ತಾನೆ ಗೊತ್ತಿಲ್ಲ ಹೋಗ್ಬಕಂಬುದ್ ಒಂದು ಐತೆ ಇನ್ನೇನೂ ಅನ್ಕೊಂಡು ಅನ್ಕೊಂಡ್ ಏನೇ ಜಾತ್ರೆ ಆಗಲಿ ಏನೇ ಪರಿಸೆ ಆಗಲಿ ಯಾವುದೇ ಆಗಲಿ ಅಂತು ಹೋಗ್ ಬರ್ತೀವಿ